ಹಾಂ ಒಂದೂ ನಂಗೆ ಟೆಂಪಲ್ ಹೋಗ್ಲಿಕ್ಕಿತ್ತು ವಿಶ್ವೇಶ್ವರ ವಿಶ್ವೇಶ್ವರ ಹತ್ತು ಕಡೆ ಹತ್ತು ಜನ ಇದ್ದೇವೆ ಅದೂ ಎಷ್ಟಾಗುತ್ತೆ

ಅಲ್ಲಿಂದ ರಿಟನ್ ಕಟೀಲು ಎಲ್ಲ ಬರ್ಲಿಕ್ಕೆ ಉಂಟು ಕಟೀಲು ಕೊಲ್ಲೂರು ಎಲ್ಲ ಕಿಲೋಮೀಟ್ರಾ

ಎಂಬತ್ತಾ ನೋಡಿ ಸರ್ ಅದೇ ನನಗೆ ರೇಟ್ ಬೇಕಿತ್ತು ನಾನು ನನ್ನ ಫ್ರೆಂಡ್ ಹತ್ರ ಕೇಳಿದ್ದೆ ಅದಕ್ಕೆ ನನ್ನ ಫ್ರೆಂಡ್ ನೀವು ಇದ್ದೀರಲ್ಲ ಅದಕ್ಕೆ ಕೇಳಿದ್ದು ನಾನು

ಓಕೆ ಓಕೆ ಓಕೆ ಓಕೆ ಓಕೆ ಓಕೆ ಹಾಂ ಹಾಂ ಅದೆಲ್ಲ ನೀವೇ ಅಲ್ಲ ಅ ಕಿಲೋಮೀಟ್ರ್ ಅಲ್ಲಿ ಬರತ್ತೆ ಅಲ್ಲ ಅಲ್ಲ ನಾವು ಇದೂ ಟೋಲ್ ಟೋಲಿದು ಎಲ್ಲ ನೀವೇ ನೋಡಬೇಕು ನಾವು ಅದೆಲ್ಲ ನೋಡಲಿಕ್ಕೆ ಆಗೋದಿಲ್ಲ

ಅದು ಎಕ್ಸ್ಟ್ರಾ ಬೀಳುತ್ತ ಕಿಲೋಮೀಟ್ರಲ್ಲೀ

ಓಹ್ ಓಕೆ ಓಕೆ ಓಹ್ ಓಕೆ ತ್ಯಾಂಕ್ ಯು ತ್ಯಾಂಕ್ ಯು ಸರ್ ಓಕೆ ಓಕೆ